ಇಂದು ತಂತ್ರಜ್ಞಾನವು ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರ ಮೇಲೆ ಯಾವ ರೀತಿ ಪರಿಣಾಮ ಬೀರಿತೆಂದರೆ ತುಂಬವಾದ ಪರಿಣಾಮ ಬೀರಿದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅದು ಹೇಗೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡಬೇಕೆಂದರೆ ಆ ವ್ಯಕ್ತಿ ಪ್ರಯಾಣಿಸುವ ಮುನ್ನ ಮೂರು ದಿನ ಮುಂಚೆ ಟಿಕೆಟನ್ನು ಬುಕ್ಕಿಂಗ್ ಮಾಡಿರುತ್ತಾನೆ ಈಗ ಎಕ್ಸಾಂಪಲ್ ಕೆ ಎಸ್ ಆರ್ ಟಿ ಇರಬಹುದು ಬಿ ಎಮ್ ಟಿ ಸಿ ಇರಬಹುದು ಏರ್ ಇಂಡಿಯೋ ಇರಬಹುದು ಏರ್ಲೈನ್ಸ್ ಇರಬಹುದು ಮತ್ತೆ ಟ್ರೈನ್ ಮಾಲಿಕುಕ್ಕಮ್ ಮಾಲಿಕು ಮಾರಿಕುಪ್ಪಮ್ ಇರಬಹುದು ಪುಶ್ ಪುಲ್ ಇರಬಹುದು ಗತಿಮಾನ್ ಎಕ್ಸ್ಪ್ರೆಸ್ ಇರಬಹುದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ರೀತಿ ಹಲಾವಾರು ಕಡೆ ಒಬ್ಬ ವ್ಯಕ್ತಿ ಮತ್ತೊಂದು ಕಡೆ ಪ್ರಯಾಣಿಸಬೇಕೆಂದರೆ ಕೆಲವು ದಿನ ಮುಂಚಿತವಾಗಿ ಟಿಕೆಟ್ಗಳನ್ನು ಬುಕ್ ಮಾಡಿರುತ್ತಾನೆ ಒಂದು ವೇಳೆ ಬುಕ್ಕಿಂಗ್ ಆಗದಿದ್ದಲ್ಲಿ ಆ ವ್ಯಕ್ತಿಗೆ ಪ್ರಯಾಣಿಸಬೇಕು ಸಂದರ್ಭದಲ್ಲಿ ಟ್ರೈನ್ ಸೀಟ್ ಸಿಗೋದಿಲ್ಲ ಬಸ್ಸಲ್ಲೂ ಸೀಟ್ ಸಿಗೋದಿಲ್ಲ ವಿಮಾನದಲ್ಲಿ ಸೀಟ್ ಸಿಗೋದಿಲ್ಲ ಈ ಥರ ತೊಂದರೆಯಾದರೆ ಆತ ತಲುಪಬೇಕಾದ ಸಮಯಕ್ಕೆ ಆ ಜಾಗಕ್ಕೆ ತಲುಪುವುದಿಲ್ಲ ಈ ರೀತಿ ನಮ್ಮ ತಂತ್ರಜ್ಞಾನ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಸಾಂದರ್ಭಿಕವಾಗಿ ಕಾರಣಾಂತರಗಳಿಂದ ಪ್ರಭಾವ ಬೀರಿದೆ